ನಾನೊಂದು ಕೂಲರ್ ತೊಗೊಂಡಿದ್ದೀನಿ ಅದು ಎಷ್ಟು ಚೆನ್ನಾಗಿದೆ ಅಂದರೆ ಮನೇಲಿ ನಾವು ಎ ಸಿ ಹಾಕಿದ್ದೀವೇನೋ ಅನ್ನೋ ಅಷ್ಟೇ ನಮಗೆ ಕಂಫರ್ಟ್ ಅನ್ನಿಸುತ್ತೆ ಅಷ್ಟು ಫೀಲಾಗುತ್ತೆ ಇನ್ನೊಂದು ಫ್ಯಾನೇ ಬೇಡ ಅಷ್ಟು ಚೆನ್ನಾಗಿದೆ ಎಷ್ಟು ಹತ್ತು ಹತ್ತು ಲೀಟ್ರ್ ನೀರು ಹಿಡ್ಸುತ್ತೆ ಆದರೆ ಇದು ಬರೀ ಐದು ಸಾವ್ರ ರೂಪಾಯಿಗೆ ಮಾತ್ರ ಇಷ್ಟು ಕಡಿಮೆ ಬೆಲೆಯಲ್ಲಿ ಇಷ್ಟು ಚೆನ್ನಾಗಿರೋ ಕೂಲರ್ ಸಿಗುತ್ತೆ ಅಂತ ನಾನು ಅಂದ್ಕೊಂಡೆ ಇರಲಿಲ್ಲ ಏನು ಅಂದರೆ ಎಲ್ಲರೂ ತೊಗೊಳ್ಬಹುದು ಇದೂ ಒಂದು ನನಗೆ ಒಂದು ಸಮಾಧಾನ ಇದೆ ಇಷ್ಟು ಬೆಲೆಯಲ್ಲಿ ಇಷ್ಟು ನಮಗೆ ಕಡಿಮೆ ಬೆಲೆಯಲ್ಲಿ ಇಂಥ ಒಂದು ಕೂಲರ್ ಸಿಕ್ಕಿದೆ ಅಂದರೆ ತುಂಬ ನಮಗೆ ಖುಷಿಯಾಗುತ್ತೆ ನಾವು ಫ್ಯಾನೇ ಹಾಕ್ಕೊಳ್ಳೋದಿಲ್ಲ ಅಷ್ಟೂ ಇದರಿಂದಲೇ ಮನೆಯೆಲ್ಲ ತುಂಬ ತಣ್ಣಗಿರುತ್ತೆ ತುಂಬ ಒಳ್ಳೆ ಗಾಳಿ ಬರುತ್ತೆ ಇದರಿಂದ ಇನ್ನೊಂದು ನಾವು ಜಾಸ್ತಿ ಕೂಲಾದಾಗ ಬಿಸಿ ಕೂಡ ನಾವು ಇಟ್ಕೊಳ್ಬಹುದು ಅಂಥ ಆಪ್ಷನ್ ಕೂಡ ಇದರಲ್ಲಿದೆ ಎರಡಕ್ಕೆ ಎರಡೂ ಕ್ಕೆ ಬಟನ್ ಇಟ್ಕೊಂಡ್ರೆ ಸಾಕು ತುಂಬನೇ ಚೆನ್ನಾಗಿ ಗಾಳಿ ಬರುತ್ತೆ ಇದರಲ್ಲಿ ಮೂರು ನಾಲ್ಕು ಆಪ್ಷನ್ನು ಇದೆ ಬಟ್ ಎರ್ಡಕ್ಕೆ ಇಟ್ಟುಕೊಂಡ್ರೇನೆ ನನ್ಗೆ ಸಾಕು ಅಂತ ಅನ್ನಿಸುತ್ತೆ ಅಷ್ಟು ಚೆನ್ನಾಗಿದೆ ಎಲ್ಲರೂ ಇದನ್ನು ಬೈ ಮಾಡಬಹುದು